ಇತ್ತಿಚೀನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರೊ ಹಾಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋದೇನು ಅಷ್ಟೊಂದು ಸುಲ್ಭವಾದ ಕೆಲಸ ಅಲ್ಲ ಅದಕ್ಕೆಲ್ಲ ತುಂಬ ಪ್ರಕ್ರಿಯೆಗಳಿರ್ತವೆ ಅರ್ಜಿ ಸಲ್ಲಿಸ್ಬೇಕು ನಿಯಮಗಳಿರ್ತವೆ ಅವನ್ನೆಲ್ಲವ್ನು ನಾವು ಪಾಲಿಸ್ಬೇಕಾಗತ್ತೆ ಮತ್ತು ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ನಾವು ಸಹಿ ಹಾಕಬೇಕಾಗತ್ತೆ ಸಾಲ ತಗೊಳ್ಳೋಕಿಂತ ಮುಂಚೆ ಮತ್ತು ಅರ್ಹತೆ ನೋಡ್ತಾರೆ ನಮಗೆ ಅದನ್ನು ತೀರ್ಸಕ್ಕೆ ಆಗುತ್ತೋ ಇಲ್ಲವೋ ಎಷ್ಟು ಸಮಯ ತಗೋತೀವಿ ನಮಗೆಷ್ಟು ಆದಾಯ ಬರುತ್ತೆ ಅದರಿಂದ ನಾವು ಸಾಲನ ತೀರಿಸ್ಬೋದ ಇಲ್ಲವೋ ಅಂತನ ನಮ್ಮ ಅರ್ಹತೆ ನೋಡ್ತಾರೆ ಸಾಲ ಕೊಡೊಕ್ಕಿಂತ ಮುಂಚೆನೆ ಆಮೇಲೆ ಬಡ್ಡಿ ಕಟ್ಟಬೇಕು ಎಷ್ಟು ಬ ಎಷ್ಟು ಬಡ್ಡಿ ಹಾಕ್ತಾರೆ ಎಷ್ಟು ನಾವು ಕಟ್ಟಬೇಕಾಗತ್ತೆ ಅದನ್ನೆಲ್ಲಾನು ನಾವು ಲೆಕ್ಕ ಮಾಡಿ ಸಾಲವನ್ನು ತಗೋಬೇಕು ಆಮೇಲೆ ಸಮಯ ಮಿತಿ ಇರುತ್ತೆ ಇಷ್ಟು ದಿನಗಳಲ್ಲೇ ನೀವು ಸಾಲವನ್ನು ಹಿಂತಿರುಗಿಸ್ಬೇಕು ಅಥವಾ ಬಡ್ಡಿಯನ್ನು ಕಟ್ಟಬೇಕು ಈ ಥರ ಸಮಯ ಮಿತಿ ಇರುತ್ತೆ ಅದನ್ನೆಲ್ಲ ಮುಂಚೆನೇ ತಿಳ್ಕೊಬೇಕು ನಾವು ತಿಳ್ಕೊಂಡು ಸಾಲಗಳನ್ನು ತಗೋಬೇಕು ಮತ್ತು ಎಷ್ಟು ಬಡ್ಡಿ ಇರುತ್ತೆ ಇದರಿಂದ ನಮಗೇನಾದ್ರು ಲಾಸ್ ಆಗತ್ತಾ ಇದನ್ನೆಲ್ಲ ತಿಳ್ಕೊಂಡು ನಾವು ಸಾಲಗಳನ್ನ ತಗೋಬೇಕಾಗತ್ತೆ ಮತ್ತು ಚಿನ್ನ ಮನೆ ಪತ್ರ ಆಸ್ತಿ ಪತ್ರ ಈ ಥರ ಅಡಾನು ಇಡಬೇಕಾಗತ್ತೆ ಎಷ್ಟೋ ಸಲ ಸಾಲ ತಗೋಬೇಕು ಅಂದರೆ ಮತ್ತು ರೈತರು ಸಾಲ ತಗೋತಾರೆ ನಮಗ್ ಗೊತ್ತಿರೊ ಹಾಗೆ ಬ್ಯಾಂಕ್ಗಳಲ್ಲಿ ಆವಾಗ ಪಹಣಿ ಕೊಟ್ಟುಬಿಟ್ಟು ಎಷ್ಟು ಹೊಲ ಇದೆ ಅಥವಾ ತೋಟ ಎಷ್ಟು ಎಕರೆ ಎಕ್ರೆ ಇದೆ ಅಂತ ನೋಡಿಬಿಟ್ಟು ಸಾಲ ಕೊಡ್ತಾರೆ ಅದಕ್ಕೆ ತಕ್ಕನಾಗೆ ಅವ್ರಿಗೆ ಎಷ್ಟು ಸಾಲ ಕೊಡ್ಬೋದು ಅವ್ರಿಗೆ ಇರೊ ಜಮೀನಿಗೆ ಎಷ್ಟು ಸಾಲ ಕೊಡ್ಬೋದು ಅಂತ ಲೆಕ್ಕ ಹಾಕಿಬಿಟ್ಟು ಸಾಲವನ್ನು ಕೊಡ್ತಾರೆ ಅದಕ್ಕು ತುಂಬ ಪ್ರಕ್ರಿಯೆಗಳಿರ್ತವೆ ಅವನ್ನ ಎಲ್ಲಾನು ಪಾಲಿಸ್ಬೇಕು ಮತ್ತು ನಿಯಮಗಳನ್ನೆಲ್ಲಾನು ಪಾಲಿಸ್ಬೇಕು ಹಾಗಾಗಿ ಪ್ರತಿಯೊಂದನ್ನು ನಿಯಮಗಳನ್ನು ಪ್ರತಿಯೊಂದನ್ನು ನಾವು ತುಂಬ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಸಾಲಗಳನ್ನ ತಗೋಬೇಕು ಯಾವುದೇ ಬ್ಯಾಂಕ್ಗಳಲ್ಲಾಗಲಿ ಆಮೇಲೆ ಹೇಳ್ಬೇಕಂದ್ರೆ ನಮಗೆ ನಿಯಮಗಳು ಸರಿಯಾಗಿ ಗೊತ್ತಿರೋಲ್ಲ ಅವರು ಎಲ್ಲೊ ಒಂದು ಪಾಯಿಂಟಲ್ಲಿ ಸೆ ಎಲ್ಲೊ ಅಂತ ಸೇರಿಸಿಬಿಟ್ಟಿರ್ತಾರೆ ಏನೊ ಹಿಂಗೆ ಸಾಲ ತೀರಿಸ್ಲಿಲ್ಲ ಅಂದರೆ ಈ ಥರ ಕ್ರಮಗಳನ್ನ ಕೈಗೋಳ್ಬೋದು ಆ ಥರ ಕ್ರಮಗಳನ್ನ ಕೈಗೊಳ್ಬೋದು ಅಂತ ನಮ್ಗೆ ಅದ್ರ ಅರಿವು ಇರೋದಿಲ್ಲ ಸೈನ್ ಮಾಡಿಬಿಟ್ಟು ತಗೊಂಬಿಟ್ಟಿರ್ತೀವಿ ಸಾಲನ ಆಮೇಲೆ ಸಾಲ ತೀರಿಸುವಂಥ ಸಮಯ ಬಂದಾಗ ನಮ್ಗೆ ಏನೋ ತೊಂದರೆ ಆಗಿಬಿಟ್ಟು ತೀರ್ಸೋದಿಕ್ಕೆ ಆಗೋಲ್ಲ ಅಂಥ ಸಮಯಗಳಲ್ಲಿ ಅಂಥ ನಿಯಮಗಳನ್ನ ಇಟ್ಟುಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಆಗುತ್ತೆ ಅಥವಾ ತೊಂದರೆ ಆಗುತ್ತೆ ನಮಗೆ ಸೋ ನಾವು ಸಾಲ ತಗೋಬೇಕಾದರೆ ನಿಯಮಗಳನ್ನ ತುಂಬ ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಲಗಳನ್ನ ತಗೋಬೇಕು ಇದನ್ನು ಎಚ್ಚರಿಕೆಯಾಗಿ ತಗೊಂಡು ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಸಾಲ ತಗೋಬೇಕಾದರೆ ಇದೊಂದು ಎಚ್ಚರಿಕೆನ ವಹಿಸ್ಕೊಳ್ಳೇಬೇಕು ಎಲ್ಲರೂನು ಇದರಿಂದ ಸಾಲ ತಗೋಳ್ಳೋದ್ರಿಂದ ತುಂಬ ಉಪಯೋಗಗಳು ಇದ್ದಾವೆ ಹೇಳಬೇಕಂದ್ರೆ ಯಾರೂ ನಮಗೆ ದುಡ್ಡು ಕೊಡೋಲ್ಲ ಏನೋ ಒಂದು ವ್ಯವಹಾರ ನಾವು ಮಾಡಬೇಕಾಗಿರುತ್ತೆ ಇದರಿಂದ ಸಾಲ ತಗೊಳ್ಳೋದರಿಂದ ಅದನ್ನು ಸಾಲ ದುಡ್ಡನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಏನೋ ಒಂದು ವ್ಯವಹಾರಗಳನ್ನ ಮಾಡಿಕೊಂಡು ಹಣಗಳನ್ನ ಗಳಿಸೋ ಹಣನ ಗಳಿಸೋ ಅಂಥ ಕೆಲಸಗಳ್ನ ನಾವು ಮಾಡಬೇಕು ಅದರಿಂದ ಬರೊ ಲಾಭದಲ್ಲಿ ಸಾಲ ತೀರಿಸಬೇಕು ಈ ಥರ ಸಾಲನ ಒಳ್ಳೆಯ ರೀತಿಲಿ ಬಳಸಿಕೊಳ್ಳೋದ್ರಿಂದ ನಾವು ನಮ್ಮ ಜೀವನ ಸುಧಾರಿಸತ್ತೆ ಸಾಲ ತಗೊಳ್ಳೋದು ಮತ್ತು ಸಾಲ ಕೊಡ್ತಿರೋದರಿಂದ ತುಂಬ ಉಪಯೋಗಗಳಿದ್ದಾವೆ ಅದನ್ನ ನಾವು ಸರಿಯಾದ ರೀತಿಲಿ ಬಳಸ್ಕೊಬೇಕು ಅಷ್ಟೆ